ಮೇಡಮ್ ನೀವು ಐಟಮ್ ಏನಿದೆ ಮೇಡಮ್ ಊಟಕ್ಕೆ ಟಿಫನ್ ಬೇಕು ಮೇಡಮ್ ನಮಗೆ

ಚಟ್ನಿ ಟೀ ಬೆಳ್ಳುಳ್ಳಿ ಹಾಕಿ ಮಾಡೋದ್ರಿಲ್ಲನು ನಾವು ಬಳ್ಳುಳ್ಳಿ ತಿನ್ನಲ್ಲ ಮೇ

ಹಾಂ ಮೇಡಮ್ ಮಾಡಿ ಕೊಡ್ತೀರಾ ಹಾಂ ಮೇಡಮ್ ಎಷ್ಟೊತ್ತು ಆಗತ್ತು ಮೇಡಮ್ ಮಾಡ್ಕೊಡೋಕೆ ಹಾಂ ಮೇಡಮ್ ಒಂದ್ ಸಲ ಬೇಗ ಮಾಡಿ ಕೊಟ್ಟಿದ್ದರೆ ಚೆನ್ನಾಗಿ

ಹಾಂ ಮೇಡಮ್ ಇಲ್ಲೆ ಹೊರಗೆ ವೇಯ್ಟ್ ಮಾಡ್ತಿರ್ತಿನಿ ಮೇಡಮ್ ಕೊ

ಊಟಕ್ಕೆ ಮತ್ತೇನಿದೆ ಮೇಡಮ್ ಊಟಕ್ಕೆ ಇಡ್ಲಿ ಸಾಂಬಾರು ಬುಟ್ರೆ ಮತ್ತೇನಿದೆ ಮೇಡಮ್

ಉಪ್ಪಿಟ್ಟು ಒಂದು ಪ್ಲೇಟ್ ಎಷ್ಟು ಇತ್ತು ಮೇಡಮ್ ಹಾಂ ಮೇಡಮ್ ಒಂದು ಒಂದು ಪ್ಲೇಟ್ ಉಪ್ಪಿಟೂ ಇಡ್ಲಿ ವಡೆ ಕೊಟ್ಬಿಡಿ ಮೇಡಮ್ ಹಾಂ ಓಕೆ ಹಾಂ ನಾನು ಕರ್ ದಿನ್ಸಿ ತಿನ್ನಲ್ಲ ಮೇಡಮ ಹಾಂ ಮ್ಯಾಮ್ ಅವ ಬ್ಯಾಡ್ ಬುಡ್ರಿ